ಸಾಮಾನ್ಯವಾಗಿ ನಾವು ಕೆಲಸ ಎಲ್ಲ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೆಲಸಯೆಲ್ಲ ಮಾಡೋಲ್ಲ ಹಾಡುಗಳನ್ ಹಾಡ್ತಿವಿ ಹಾಡುಗಳನ್ನು ಕೇಳ್ತಿವಿ ಹಾಡುಗಳು ಬರಿ ಒಂದೇ ಥರದ ಹಾಡುಗಳಾಗಿರ್ಲಿಕ್ಕಿಲ್ಲ ಮೊದಲೆಲ್ಲ ಕೆಲಸ ಮಾಡಬೇಕಾದ್ರೆ ಈಗ ತೋಟಗಳಲ್ಲಿ ಗದ್ದೆಗಳಲ್ಲಿ ಮನೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಜಾನಪದ ಹಾಡನ್ನು ಅವರು ರಚಿಸ್ತಾ ಇದ್ರು ಅದನ್ನು ಹಾಡ್ತಾಯಿದ್ರು ಅದು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹೋಗ್ತಾಯಿತ್ತು ಇಡೀ ಹಳ್ಳಿಗಳೆಲ್ಲ ಆ ಹಾಡನ್ನು ಹಾಡ್ತಾ ಇದ್ರು ಈಗ ಈಗ ನಾವದನ್ನು ಜಾಸ್ತಿ ಉಪಯೋಗ ಮಾಡದೆ ಇದ್ರು ನಮಗೆ ಹಲವಾರು ಥರದ ಹಾಡುಗಳನ್ನು ನಾವು ಹಾಡ್ತಿವಿ ಕೇಳ್ತಿವಿ ಈಗ ಚಲನಚಿತ್ರಗಳ ಹಾಡು ಡು ಚಲನಚಿತ್ರಗಳ ಹಾಡಾಗಿರ್ಬೌದು ಇಲ್ಲ ಭಾವಗೀತೆಗಳಾಗಿರ್ಬೌದು ಇಲ್ಲ ನಾವು ದೇವರ ನಾಮಗಳಾಗಿರ್ಬೌದು ಇಂಥ ಹಾಡುಗಳನ್ನು ನಾವು ಕೇಳ್ತಿವಿ ಇಂಥದ್ದೆ ಹಾಡುಗಳನ್ನು ನಾವು ಹಾಡ್ತಿವಿ ಕೂಡ ನಾವು ಹೀಗ ತಂತ್ರಜ್ಞಾನ ತುಂಬ ಮುಂದುವರೆದಿರೋದ್ರಿಂದ ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಮೊಬೈಲಲ್ಲಿ ಹಾಡು ಹಾಕೋದು ಇರಲಿ ಅದನ್ನ ಸ್ಪೀಕರ್ ಹಾಕೋದಿರಲಿ ಇಲ್ಲ ನಾವು ರೇಡಿ ಮೊದಲೆಲ್ಲ ರೇಡಿಯೊದಲ್ಲಿ ಹಾಡು ಕೇಳೋದಿರಲಿ ಮತ್ತು ಮೊದಲೆಲ್ಲ ಗಂಡಸರು ಹಾಡು ಜಾಸ್ತಿ ಕೇಳ್ಲಿಕ್ಕೆ ಇಲ್ಲ ಮತ್ತು ಕ್ರಿಕೆಟ್ ಇರಲಿ ವಾರ್ತಾ ಪ್ರಸಾರ ಏನಿತ್ತು ಅದನ್ನು ಕೇಳಿ ಕೂಡ ಅವರು ಮನೋರಂಜಿಸಿಕೊಳ್ತಾಯಿದ್ರು ಒಬ್ರನ್ನೊಬ್ಬರು ಮತ್ತು ಹಾಡು ಜನಪದ ನುಡಿಗಳು ಈ ಹಾಡುಗಳು ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಒಂದು ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿರೋದು ಬಂದ ಹೊಸ ಹೊಸಹೊಸ ಹಾಡುಗಳು ಹೊಸಹೊಸ ಚಲನಚಿತ್ರಗಳ ಗೀತೆಗಳು ಈ ಈಗೀಗ ತುಂಬ ಫೇಮಸ್ ಆಗ್ತಿರೋದರಿಂದ ಜಾನಪದದ ಕಡೆಗೆ ಇರುವ ಒಲವು ಸ್ವಲ್ಪ ಕಮ್ಮಿಯಾಗಿದೆ ಸೊ ಅದನ್ನ ನಾವು ಈ ಹಾಡುತ್ ಹಾಡ್ತೀವಿ ಆದರೆ ನಾವು ಅಷ್ಟು ಅದನ್ನು ಉಪಯೋಗ ಮಾಡೋಲ್ಲ ಯಾಕಂದರೆ ಚಲನಚಿತ್ರಗಳ ಗೀತೆಗಳು ಅದಕಿಂತ ಜನಪದ ಗೀತೆಗಳಿಗಿಂತ ಇನ್ನು ತುಂಬ ಆಕರ್ಷಕವಾಗಿರ್ತದೆ ಆ ಕಾರಣದಿಂದ ಮೋಸ್ಟ್ಲಿ ನಾವು ಚಲನಚಿತ್ರ ಹಾಡುಗಳನ್ನು ಜಾಸ್ತಿ ಕೇಳ್ತಿವಿ ಜನಪದ ಹಾಡುಗಳಿಗಿಂತ ಆದ್ರು ನಾವು ಜನಪದ ಹಾಡಾಗಿರಲಿ ಚಲನಚಿತ್ರಗಳ ಹಾಡಾಗಿರಲಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ಸುಮ್ನೆ ಕೆಲಸ ಮಾಡೋಲ್ಲ ಅದ್ರ ಜೊತೆ ಹಾಡು ಕೇಳ್ತಿವಿ ಹಾಡು ಹಾಡ್ತಿವಿ ಇಲ್ಲ ಮಾತಾಡ್ತೀವಿ ಯಾರರು ಯಾರ ಜೊತೆ ಆದರು ಇಲ್ಲ ನಮ್ಮ ಏನಾರು ನೋಡ್ತಾ ಇರ್ತಿವಿ ಈ ಥರ ನಾವು ಮನೋರಂಜನೆಯನ್ನು ನಮ್ಮ ಕೆಲಸಗಳ ಮೂಲಕ ನಾವು ನಡೆಸ್ಕೋತ ಹೋಗ್ತಾ ಇರ್ತಿವಿ